ನಾವು ಹಣದ ಉಳಿತಾಯವನ್ನು ಎಫ್ ಡಿ ಮ್ಯೂಚುವಲ್ ಫಂಡ್ ಮುಖಾಂತರ ಮಾಡುತ್ತೇವೆ ಆದರೂ ನಾವು ಅದರಿಂದ ಮಾಡುವುದು ತುಂಬ ಕಮ್ಮಿ ಏಕೆಂದರೆ ನಾವು ನಮ್ಮ ಸ್ಯಾಲರಿ ಬಂದಾಕ್ಷಣ ನಮ್ಮ ಮನೆಯಲ್ಲಿ ಈ ಇದಷ್ಟು ಮನೆಯ ಖರ್ಚಿಗೆ ಮತ್ತೆ ಇದಷ್ಟು ಉಳಿತಾಯ ಎಂದು ತೆಗೆದು ಇಡುತ್ತೇವೆ ಹಾಗಾಗಿ ನಮಗೆ ಅಷ್ ಎಫ್ ಡಿ ಮ್ಯೂಚುವಲ್ ಫಂಡ್ ಅಷ್ಟು ಉಪಾಯಕ ಉಪಕಾರಿ ಆಗುತ್ತಿಲ್ಲ ಹಾಗಾಗಿ ನಾವು ಎಫ್ ಡಿ ಮ್ಯೂಚುವಲ್ ಫಂಡ್ ನಂಬಿದರೂ ಸ್ವಲ್ಪವನ್ನು ನಂಬುತ್ತೇವೆ ಹಾಗೆ ಮನೆಯಲ್ಲಿ ನಾವು ಸೇವಿಂಗ್ಸ್ ಮಾಡಿದ ಹಣವು ನಮಗೆ ಉಪಾಯಕಾರಿ ಆಗುತ್ತದೆ ನಾವು ಸೇವಿಂಗ್ಸ್ ಮಾಡಿದರು ಸಹ ಅದನ್ನು ಖರ್ಚು ಮಾಡಬಾರದು ಇಂತಿಷ್ಟು ಎಂದು ತೆಗೆದಿಡಲೇ ಬೇಕು ಅದನ್ನು ನಾವು ಸೇವಿಂಗ್ಸ್ ಮಾಡಲು ಆದ ಹಕ್ಕಿ ಆಗದಾದರೆ ನಾವು ಎಫ್ ಡಿ ಮ್ಯೂಚುವಲ್ ಫಂಡ್ ಮೊರೆ ಹೋಗುತ್ತೇವೆ ಅದರಲ್ಲಿ ನಾವು ಹಣವನ್ನು ಉಳಿತಾಯ ಮಾಡಲು ನೋಡುತ್ತೇವೆ ನಮಗೆ ಸ್ವಲ್ಪ ಅವಶ್ಯಕತೆ ಆಗುತ್ತದೆ ಅಷ್ಟೇ ಬಿಟ್ಟರೆ ನಾವು ಮನೆಯಲ್ಲೇ ಹಣವನ್ನು ಉಳಿತಾಯ ಮಾಡುತ್ತೇವೆ